ನಮ್ದೊಂದು ಸಣ್ಣ ಬಿಸ್ನೆಸ್ ಅದರಿ ಮನೆಗೆ ಬಟ್ಟೆ ಹೊಲಿತೇನೆ ಮೆಷಿನ್ ಅದ ಒಂದು ಪೀಕೊ ಮೆಷಿನ್ ಅದ ಒಂದು ಬಟ್ಟೆ ಹೊಲಿಯೋ ಮಿಷನ್ ಅದ ಹೊಲಿತೀವ್ರಿ ಮನೆಗೆ ಗಿರಾಕಿ ಮನೆಗಿನವ್ರದ್ದು ಮಕ್ಳದ್ದು ತಾಯಿದು ತಂದೆದು ಹೊಲಿತೇವೆ ಬಟ್ಟೆಯವು ಹೊಲಿತೇವೆ ಶರ್ಟ್ ಹೊಲಿತೇವೆ ಬ್ಲೌಸ್ ಹೊಲಿತೇವೆ ಸ್ಕರ್ಟ್ ಹೊಲಿತೇವೆ ಡ್ರೆಸ್ ಹೊಲಿತೇವೆ ಸಣ್ಣ ಸಣ್ಣ ಮಕ್ಕಳದ್ದು ಫ್ರಾಕ್ಗಳು ಹೊಲಿತೇವೆ ರೀ ಮತ್ತೆ ಒಂದೊಂದು ಶರ್ಟು ತಗೊಳ್ಳೋಕೆ ಹೋದ್ರೆ ನೂರಿ ಬಟ್ಟೆ ಹೊಲಿದಿದ್ರೆ ಒಂದು ಮೂರು ಮೀಟ್ರ್ ಹತ್ತದ ರೀ ಅದಕ್ಕೂ ದುಡ್ಡು ಜಾಸ್ತಿ ದುಡ್ಡು ಜಾಸ್ತಿ ಹತ್ತವ್ರೀ ಮೀಟ್ರಗೆ ಒಂದು ನೂರು ರೂಪಾಯಿ ಹಂಗೆ ಹತ್ತವ ಒಂದು ಎರಡು ಮೂರು ಮೀಟ್ರ್ ತಗೊಳ್ಳೋಕಾದ್ರೆ ಒಂದು ಎರಡು ನೂರು ಮೂರು ನೂರು ರೂಪಾಯಿ ಹತ್ತವ್ರಿ ತಂದು ಹೊಲಿಬೇಕಂದ್ರೆ ಇದಾಯ್ತದ್ರಿ ನಾವು ನಮ್ದು ಸಣ್ಣದು ಆಸೆ ಏನಂದ್ರೆ ಒಳ್ಳೆದು ಕೆಲಸ ನಡ್ಸರೀ ಚೆಂದೆಲ್ಲ ಹೊರಗಿನವ್ರದ್ದು ಬಟ್ಟೆಯೆಲ್ಲ ಬಂದಿನವ್ರದ್ ಹೊಲಿತೆ ಅಂದರೆ ಇನ್ನು ಭೀ ಜಾಸ್ತಿ ಹೊಲಿಯೋದು ಆಸೆ ಅದರಿ ಹೊಸದು ಕಲಿಯೋಕೆ ಆಸೆ ಅದರಿ ಕಟ್ಟರಿ ಬ್ಲೌಸ್ ಬರಲ್ದು ಅದು ಚೆಂದ ನೋಡಿ ಮೊಬೈಲ್ದಾಗೆಲ್ಲ ಯು ಟ್ಯೂಬ್ದಾಗ ನೋಡಿ ಟ್ರೈ ಮಾಡಿ ಎರಡು ಮೂರು ಟ್ರೈ ಭೀ ಮಾಡಿದ್ದೇವೆ ರೀ ಚೆಂದ ಬಂದವ ಹೊಲ್ದಿದ್ದೆ ಮತ್ತು ಸೀರೆಯೆಲ್ಲ ಕರಿ ಕಟ್ಟಿದೆ ಕ್ರಿಸ್ಮಸ್ ಹಬ್ಬದಲೆಲ್ಲ ಕರಿ ಕಟ್ಲಾಕ್ಕ ಬರ್ತವಲ್ಲ ರೀ ಜಾಸ್ತಿ ಎಲ್ಲ ಜಾಸ್ತಿ ಕರಿ ಕಟ್ಟೆಯಲ್ಲ ಹೋಲಿತೇವ್ರಿ ಡಿಸೈನ್ ಎಲ್ಲ ಹೊಲಿತೇವೆ ಬ್ಲೌಸಿಗೆ ಡಿಸೈನ್ ಮಾಡ್ತೆವು ಡೂರಿಯದು ಹಚ್ಚಿ ಖರೀದಿ ಮಾಡಿ ತಂದು ಹಚ್ಬೇಕು ಅಂದ್ರೆ ಒಂದು ಹತ್ತು ಹದಿನೈದ್ರೂಪಾಯ್ಗೆ ಅರ ಬೇಕ್ರಿ ಅದು ಡೂರದ್ದು ತರ್ಲಾಕ ತರ್ಲಕ್ ಬೇಕು ಒಂದು ಐವತ್ರೂಪಾಯರ ಅವೆಲ್ಲ ತಂದು ಹೊಲೆದು ಅಂದ್ರೆ ಜಾಸ್ತಿನೇ ದುಡ್ಡು ಖರ್ಚು ಆಯ್ತವ ಕರಿ ಕಟ್ಟೋದು ಭೀ ಕೆಲಸ ಮಾಡ್ತೇವ್ರಿ ಅದು ಭೀ ಯಾಕೆಂದ್ರೆ ಜಾಸ್ತಿ ದುಡ್ಡು ಭೀ ಸಿಗ್ತವೆ ರೀ ಮೆಹೆನತ್ ಭೀ ಜಾಸ್ತಿ ಅದ ತಾರೆ ಎಲ್ಲ ಕಾಲು ಎಲ್ಲ ನೋಯ್ತವೆ ಕುಂತು ಬೆನ್ನೆಲ್ಲ ನೋಯ್ತದೆ ಟೊಂಕ ನೋಯ್ತವೆ ಕಣ್ಣು ನೋಯ್ತವೆ ಕೈಯ್ಯೆಲ್ಲ ನೋಯ್ತವೆ ಮತ್ತೆ ಅದಕ್ಕೆ ದಾರ ಪೈನ್ಸ್ ಅಂದರೆ ಬಹಳ ಕಷ್ಟ ರೀ ಸೂಜಿಯಲ್ಲಿ ಎತ್ತು ಮುತ್ತುಗಳೆಲ್ಲ ಹಾಕ್ಬೇಕಾಯ್ತದ ಖರೀದಿ ಮಾಡಿ ರಬೇಕಾಯ್ತದ ಜಾಸ್ತಿ ಇದಾಯ್ತು ಅಂದರು ಭಾಳ ಕಷ್ಟ ಆಗ್ಲತ್ತದ ರೀ ಅದೇ ಒಂದು ಜಾಸ್ತಿ ಕಂಪ್ನಿಯದ ಹಾಕ್ದ ಒಂದು ಚೆಂದ ದುಖಾನ್ ನಡೆಸಬೇಕು ಅಂತಂದ್ರ ಹೆಣ್ಣು ಮಕ್ಕಳು ಬೇಕು ಅವರಿಗೆಲ್ಲ ಜರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ಅವ್ರು ಭೀ ಎಲ್ಲ ಚೆಂದ ಉದ್ಧಾರ ಆಯ್ತರ ಅಂತ ಹೇಳಿ ಮಾಡೋಕೆ ಆಸೆ ಅದ ರೀ

ಅವು ತಂದು ಹೊಲೆದು ಎಲ್ಲ ಮಾರಬೇಕಂದ್ರೂ ಭೀ ಇದದರಿ ಅದು ಚೆನ್ನಾಗಿ ಚೆಂದೆಲ್ಲ ಖರ್ಚು ಬೀಳ್ತವ ರೀ ಖರ್ಚು ಬೀಳ್ತವ ಇತ್ತ ಮಾರು ಹೋಯ್ತವಲ್ಲ ಮತ್ತು ಆಜು ಬಾಜು ಇದ್ದವ್ರದ್ದೆಲ್ಲ ಹೊಲಿತೇವ್ರಿ ತಗೋಬೇಕ್ರಿ ಎಲ್ಲ